ಹಲೋ ಇದು ಜಿ ಎಸ್ ಟಿ ಸಹಾಯವಾಣಿ ಕೇಂದ್ರ ಅಲ್ಲವಾ ಈ ಕೇಂದ್ರಕ್ಕೆ ನಾನೊಂದು ಸಣ್ಣ ವ್ಯಾಪಾರ ಮಾಡುವುದಕ್ಕಾಗಿ ಒಂದು ಎಪ್ಲಿಕೇಶನ್ ಹಾಕಿದ್ದೇನೆ ಜಿ ಎಸ್ ಟಿ ಜಿ ಎಸ್ ಟಿಗೆ ಎಪ್ಲಿಕೇಷನ್ ಹಾಕಿದ್ದೇನೆ ಆ ಎಪ್ಲಿಕೇಷನ್ದು ಉಲ್ಲೇಖ ನಂಬರು ಎಂಟು ಎರಡು ಮೂರು ಒಂದು ಒಂದು ಹಾಗಾಗಿ ಅದರ ಸ್ಟೇಟಸ್ಸನ್ನು ನನಗೆ ಕಳಿಸಿ ಕೊಡ್ತೀರಾ ಕಳಿಸಿ ಕೊ ಕೊಡಿ ಅಂತ ಕೊ ಕೊಡ್ಬೌದಾ ಅಂತ ಕೇಳಿ